ನನ್ನಲ್ಲಿರುವ ಪ್ರತಿಭೆಗಳು ಅಥವಾ ಕೌಶಲ್ಯಗಳು ಯಾವುವು ಅಂತ ಅಂದರೆ ಮೊದಲನೇದಾಗಿ ಚಿತ್ರಕಲೆ ಹಾಡುಗಳು ಹೇಳೋದು ಕಂಪ್ಯೂಟರ್ ಕಲಿಕೆ ಮತ್ತು ಸ್ಪೋಕನ್ ಇಂಗ್ಲಿಷ್ ಅಂತ ಇತ್ತು ಸ್ಕೂಲ್ನಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ ಇತ್ತು ನಮಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಅಂದರೆ ವಾರಕ್ಕೆ ಒಂದು ಅಥವಾ ಎರಡು ದಿವಸ ಇರತ್ತೆ ಅಲ್ಲಿ ಚಿತ್ರ ಚಿತ್ರಕಲೆ ಅಂತ ತಗೊಂಡಿದ್ದೆ ಚಿತ್ರಕಲೆ ತಗೊಂಡಾಗ ಅಲ್ಲಿ ಚಿತ್ರಗಳು ಬರಿತಾ ಬರಿತಾ ಬರಿತಾ ಬರಿತಾ ಸ್ವಲ್ಪ ಕೈ ಕುತ್ಕೊಂತು ಎಲ್ಲರೂ ತುಂಬ ಚೆನ್ನಾಗಿ ಮಾಡ್ತೀಯ ತುಂಬ ಚೆನ್ನಾಗಿ ಮಾಡ್ತೀಯ ಅಂತ ಹೇಳಿದಾಗ ಹಾಗೆ ಇಂಪ್ರೂವ್ಮೆಂಟಾಗಿ ಇವತ್ತಿನ ಒಂದು ಯುಗದಲ್ಲಿ ಕಾಂಪಿಟೇಟಿವ್ ಯುಗದಲ್ಲಿ ಚಿತ್ರಕಲೆ ಬರೆದ್ರೆ ಎಲ್ಲರು ವಾವ್ ಎಷ್ಟು ಚೆನ್ನಾಗಿದೆ ಇದನ್ನು ಒಂದು ಟೂ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಕೊಡು ಹಾಗೆ ಹೀಗೆ ಅಂತ ಕೇಳ್ತಾರೆ ಸೊ ಈ ಚಿತ್ರಕಲೆಯಲ್ಲಿ ಬರಿತಾ ಬರಿತಾ ಬರಿತಾ ಪ್ರ್ಯಾಕ್ಟಿಸ್ ಆಗತ್ತೆ ಇಲ್ಲಿ ನಾನು ಹನ್ನೆರಡು ಹತ್ತರಿಂದ ಹನ್ನೆರಡು ಥರದ ಪೇಂಟಿಂಗ್ಸ್ಗಳಿದ್ದಾವೆ ವಾಟ್ರ್ ಪೇಂಟು ದೆನ್ ನಿಬ್ ಪೇಂಟು ರೌಂಡ್ ನಿಬ್ ಪೇಂಟು ಚಾರ್ಕೋಲು ಫೆಬಿಬ್ರಿಕ್ಕು ಆಯಿಲು ಫ್ಯಾಬ್ರಿಕೇಷನ್ ಪೇಂಟು ಬೆಡ್ ಮೇಲೆ ತಲ್ದಿಂಬಿನ ಮೇಲೆ ಪೇಂಟ್ ಮಾಡೋದು ಬೆಡ್ಶೀಟ್ ಮೇಲೆ ಪೇಂಟ್ ಮಾಡೋದು ಗ್ಲಾಸ್ ಪೇಂಟಿಂಗು ಎಂಬ್ರಾಯ್ಡ್ರಿ ಪೇಂಟಿಂಗು ಏನ್ಗ್ರೇಲಿಂಗ್ ಪೇಂಟಿಂಗು ಅಂತ ವಿವಿಧ ಥರವಾದ ಪೇಂಟಿಂಗ್ಸ್ಗಳಂದ್ರೆ ಕ್ಯಾನ್ವಾಸ್ಸು ಆಯಿಲ್ ಪೇಂಟ್ ಅಂತ ಎಲ್ಲ ಇದ್ದಾವೆ ಇದನ್ನು ಬಗೆ ಬಗೆಯಂಗೆ ಮಾಡ್ಕಂತ ಹೋದರೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಪೆನ್ಸಿಲ್ ಪೇಂಟಿಂಗು ಪೆನ್ಸಿಲ್ ಸ್ಕೆಚ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಯಾವುದೇ ಥರದ ಕಾಸ್ಟ್ ಆಗಲ್ಲ ಒಂದು ಪೇಪರು ಒಂದು ಪೆನ್ಸಿಲ್ ಇದ್ದರೆ ಸಾಕು ಈ ಚಿತ್ರಕಲೆ ನೋಡೋರಿಗೆ ಖುಷಿ ಕೊಡುತ್ತೆ ನೆಷ್ಟು ಹಾಡುಗಳು ನಾನು ಬಾತ್ರೂಮ್ ಒಳಗೆ ಸ್ನಾನ ಮಾಡಕ್ಕೋದಾಗ ಸುಮ್ಮನೆ ಹಾಡ್ತಿದ್ದಿಲ್ಲ ಹಾಡು ಹೇಳ್ಕಂತ ಸ್ನಾನ ಮಾಡ್ತಾ ಇದ್ದೆ ಎಲ್ಲರೂ ಬಯ್ಯೋರು ಏನು ಸುಮ್ ಬರಬಾರದಾ ಹಾಡ್ಕಂತ ಏನು ವಟವಟ ಅಂತೀಯ ಅಂತ ಇವತ್ತು ಹಾಡ್ತಾ ಹಾಡ್ತಾ ಹಾಡ್ತಾ ಹಾಡ್ತಾ ರಾಗ ಉಗುಳ್ತಾ ಉಗುಳ್ತಾ ರೋಗ ಅನ್ನೋ ಗಾದೆ ಇದೆ ನಾ ಹಾಡ್ತಾ ಹಾಡ್ತಾ ಹಾಡ್ತಾ ತುಂಬ ಚೆನ್ನಾಗಿ ಹಾಡ್ತಾ ಈಗ ಒಂದು ಸ್ವಲ್ಪ ಒಂದು ಮಟ್ಟಕ್ಕೆ ಬಂದು ಸ್ಟೇಜ್ ಮೇಲೆ ಹಾಡು ಹೇಳಿ ನಾಲ್ಕು ಜನ ಚಪ್ಪಾಳೆ ಹೊಡಿಯೋ ಹೊಡಿಯೋ ಮಟ್ಟಕ್ಕೆ ಬಂದಿದ್ದೀನಿ ಆಮೇಲೆ ಕಂಪೂಟ್ರು ನಾನು ಒಂದು ಕಂಪೂಟ್ರ್ನ ಪರ್ಚೇಸ್ ಮಾಡಿದೆ ಚೆನ್ನಾಗಿ ಮಾಡ್ತಾ ಮಾಡ್ತಾ ಮಾಡ್ತಾ ಗೇಮ್ಸ್ ಮಾಡ್ಕೊತ ಅದನ್ನು ಕಲ್ಕಂತ ನಾನೇ ಸೆಲ್ಫ್ ಲರ್ನಿಂಗ್ ಮಾಡ್ಕೊತ ಇವತ್ತೊಂದು ಕಂಪೂಟ್ರು ಹೇಳ್ಕೊಡುವ ಒಂದು ಮಟ್ಟಕ್ಕೆ ಬಂದಿದ್ದೀನಿ ಅದೇ ರೀತಿ ಇಂಗ್ಲೀಷ್ ಕೂಡ ನನಗೆ ತುಂಬ ಡಲ್ ಇದ್ದೆ ಸ್ಕೂಲ್ನಾಗೆಲ್ಲ ಇಂಗ್ಲೀಷ್ ಮೀಡಿಯಮ್ನಾಗೆ ಇಂಗ್ಲೀಷ್ನಾಗೆ ಮಾತಾಡ್ತಾ ಇದ್ದರು ಬೆಂಗಳೂರ್ನಲ್ಲಿ ಸ್ವಲ್ಪ ಎಲ್ಲ ಇಂಗ್ಲೀಷನ್ನ ಚೆನ್ನಾಗೇ ಹೋಗಿದ್ದಾಗ ಕಲಿತು ಇವತ್ತು ಒಂದು ಎಲ್ಲೇ ಹೋದರೂ ಇಂಗ್ಲೀಷನ್ನ ಚೆನ್ನಾಗಿ ಮಾಡುವ ಒಂದು ಕೌಶಲ್ಯ ಹೊಂದಿದ್ದೀನಿ ಸೊ ಇದೆಲ್ಲ ನನ್ನ ಒಂದು ಪ್ರತಿಭೆಗಳು ಯಾವ ಪ್ರತಿಭೆನೇ ಆಗಲಿ ಒಂದೇ ಸಾರಿ ಸನ್ಮಾನ ಬರಲ್ಲ ಅವಮಾನ ಬಂದಮೇಲೆ ಸನ್ಮಾನ ಬರೋದು ಸೊ ಪ್ರತಿಭೆಗಳನ್ನ ನೀವು ಇಂಟ್ರೆಸ್ಟ್ ತಗೊಂಡು ಕಂಟಿನ್ಯುಟಿ ಇಟ್ಕೊಂಡು ಹಾರ್ಡ್ ವರ್ಕ್ ಮಾಡ್ಕೊತ ಹೋದರೆ ದಿಸಕ್ಕೆ ಒಂದು ಎರಡು ಮೂರು ತಾಸು ಅದು ಒಳ್ಳೆಯ ಉತ್ತಮ ಪ್ರತಿಭೆ ಆಗ್ಬೋದು ಅಂತ ನನ್ನ ಅನಿಸಿಕೆ ಸೊ ಯಾರೇ ಆಗಲಿ ನಿಮಗೇನೇ ಆಸಕ್ತಿ ಇದ್ದರೆ ಆ ಪ್ರತಿಭೆನ ತುಂಬ ಹಾರ್ಡ್ ವರ್ಕ್ ಮಾಡಿಕೊಂಡು ಅದನ್ನು ಪ್ರೀತಿಯಿಂದ ಗೆದ್ಕೊಂಡು ಹೋಗಿ ದಿವಸ ದಿವಸ ಅದನ್ನು ಪ್ರ್ಯಾಕ್ಟೀಸ್ ಮಾಡ್ತಿದ್ದರೆ ಅದು ಒಳ್ಳೆಯ ಅಪ್ರತಿಮ ಆಗ್ಬೋದು ಅಂತ ನನ್ನ ಅನಿಸಿಕೆ ನಮಸ್ಕಾರಗಳು